ಅವ್ವಾ ಸಾವಿತ್ರಿ ನಮ್ಮ ಮನೆಯಾಗಾರೆ ಬದ್ನೀಕಾಯಿ ಪಲ್ಯ ಅಂದರೆ ಎಲ್ಲರಿಗ್ ಭಾಳ ಇಷ್ಟ ಅದ್ರಗಾರೆ ನಮ್ಮ ಮಮ್ಮಿಗೆ ತುಂಬಿ ಬದ್ನಿಕಾಯಿ ಪಲ್ಯ ಇಷ್ಟ ನಮ್ಮ ತಮ್ಮಗಾರೆ ಕಟ್ ಮಾಡಿ ಬದ್ನಿಕಾಯಿ ಪಲ್ಯ ಇಷ್ಟ ಯಾಕಂ ತುಂಬಿ ಬದ್ನಿಕಾಯ್ದಾಗ ಮಸಾಲೆ ಜಾಸ್ತಿ ಹಾಕ್ತಿವಂತೇಳ್ ಅವರೆ ತಿನ್ನಲೇವ ಅದು ಮಮ್ಮಿಗಾರೆ ಮಸಾಲೆ ಹೆಚ್ಚಿಗೆ ಬೇಕು ಆಕೆಗೆ ಇವರಿಬ್ಬರ ಸಲಿ ನನಗರೆ ಸಾಕು ಸಾಕಾಗ್ಯಾದ ಈ ಮಾಡ್ದಾಲ ಬದ್ನಿಕಾಯಿ ಪಲ್ಯ ಮಮ್ಮಿಗೆ ತುಂಬಿ ಬದ್ನಿಕಾಯಿ ಮಾಡ್ತೀನಿ ತಮ್ಮಗೆ ಕಟ್ ಬದ್ನಿಕಾಯಿ ಎರಡೂ ಬದ್ನಿಕಾಯಿ ಪಲ್ಯ ಮಾಡಾರ್ದ ನನಗರೆ ಸಾಕು ಸಾಕಾಗಿ ಹೋತು ತಮ್ಮನ ಒಂಥರ ರುಚಿ ಇದ್ರೆ ಮಮ್ಮೀದು ಒಂದು ಟೈಪ್ ರುಚಿ ಅದ ಹ್ಯಾಂಗೆ ಮಾಡೋದು ಪಸ್ಟಿಗೆ ಏನು ಮಾಡ್ತೀನಿ ಎಂಟು ಬದ್ನಿಕಾಯಿ ಒಂದು ಬದ್ನಿಕಾಯ್ದಾಗೆ ನಾಲ್ಕು ಹೋಳು ಕಟ್ ಮಾಡ್ಕೊಂಡು ಅಂದ್ರೆ ತೆಳಗಿಂದು ಫುಲ್ ಕಟ್ ಮಾಡೋದಿಲ್ಲ ಮಿ ಅರ್ಧ ತನಕ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಸಲ್ಪ್ ಉಪ್ಪಿನ ನೀರಾಗ ನೆನೆ ಇಡಬೇಕು ಬದ್ನಿಕಾಯಿ ಯಾಕಂದ್ರೆ ಕರ್ರಗಾಗ್ತದೆ ಅದ್ರ ಸಲ್ವಾಗಿ ಉಪ್ಪಿನ ನೀರಾಗ ನೆನೆ ಇಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಸ್ಟೊವ್ ಮ್ಯಾಲೆ ಸ್ಟೊವ್ ಚಾಲು ಮಾಡಿ ಸ್ವಲ್ಪ ಕಡಾಯಿ ಕಬ್ಬಿಣ್ದು ಕಡಾಯಿ ಯೂಸ್ ಮಾಡ್ರೂ ಭಾಳ ಚಂದ ಬದ್ನಿಕಾಯಿ ಪಲ್ಯ ಟೇಸ್ಟ್ ಬರ್ತದೆ ಇಲ್ಲಾಂದ್ರೆ ಸ್ಟೀಲ್ದು ಯೂಸ್ ಮಾಡ್ಬೌದು ಜರ್ಮನ್ದು ಯೂಸ್ ಮಾಡ್ಬೌದು ಯಾವ್ದರ ಇದ್ದಿದ್ದು ಅದು ಇಟ್ಟು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವೇನು ಕಟ್ ಮಾಡಿ ನೀರಾಗ ನೆನೆ ಇಟ್ಟಿರ್ತೀವಲ್ಲ ಬದ್ನಿಕಾಯಿ ಅವು ಜರ ನೀರು ಜಾನಕ್ಕೆ ಸೈಡಿಗಿಟ್ಟುಕೊಬೇಕು ಒಂದು ಕಾಟನ್ ಬಟ್ಟಿ ಮ್ಯಾಲರೂ ಇಲ್ಲಾಂದ್ರೆ ಒಂದು ಜಾಲಿ ಮ್ಯಾಲರೂ ಹಾಕಿಟ್ರೆ ನೀರಷ್ಟು ಜಾನ್ತವೆ ಆಮೇಲೆ ಎಣ್ಣೆಯಾಗ ಸಲ್ಪ ಬದ್ನಿಕಾಯಿ ಸ್ವಲ್ಪ ಗ್ರೀನ್ ಫುಲ್ ಗ್ರೀನ್ ಕಲರ್ ಬರ್ತದೆ ಆ ಟೈಪ್ ಹುರ್ಕೊಂಡು ಆಮೇಲೆ ಮತ್ತು ಸಪ್ರೇಟಾಗಿ ಸೈಡಿಗೆ ಇಟ್ಟುಕೊಂಡು ಅದಕ್ಕೆ ಸಪ್ರೇಟಾಗಿ ಶೇಂಗಾ ಬೀಜ ಶೇಂಗಾ ಬೀಜ ಸಲ್ಪ್ ಕೆಂಪಾಗೊ ತನಕ ಹುರ್ಕೊಬೇಕು ಆಮೇಲೆ ಲೈಟಾಗಿ ಎಳ್ಳು ಎಳ್ಳನೂ ಒಂದು ಸಲ್ಪ ಹುರ್ಕೊಂಡು ಎರಡೂ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ರೆಡಿ ಮಾಡ್ಕೊಬೇಕು ಪೇಸ್ಟ್ ರೆಡಿ ಮಾಡ್ಕೊಂಡಾದ ಮ್ಯಾಲೆ ಅದ್ರಾಗೊಂದು ಸಲ್ಪ ಖಾರ ಉಪ್ಪು ಅರಶಿಣ ಲೈಟಾಗಿ ಅಲ್ಲ ಬೆಳ್ಳುಳ್ಳಿ ಟಮಾಟೋ ಇದು ಮಿಕ್ಸ್ ಮಾಡಿಕೊಂಡಿರ್ತೀವಲ್ಲ ಅದು ಮಿಕ್ಸಿಗೆ ಹಾಕ್ಕೊಬೇಕು ಅಲ್ಲ ಬೆಳ್ಳುಳ್ಳಿ ಮತ್ತು ಟಮಾಟೋ ಒಂದು ಚೂರು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಅದು ನಾಲ್ಕು ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಇದೇನು ಶೇಂಗಾಪುಡಿ ಎಳ್ಳಿನ ಪುಡಿ ಇರ್ತದಲ್ಲ ಆ ಎಳ್ಳಾರ್ದ ಕಲಸಿ ಆಮೇಲೆ ಹುಣ್ಚಿಹುಳಿ ನೆನೆ ಇಟ್ಕೊಬೇಕು ಒಂಚೂರು ಹುಣ್ಚಿಕಾಯಿ ನೆನೆ ಇಟ್ಟು ಹುಣ್ಚಿಹುಳಿ ರೆಡಿ ಮಾಡ್ಕೊಬೇಕು ಆ ಹುಣ್ಚಿಹುಳಿ ಇದು ಮಸಾಲೆ ಐಟಮ್ ಏನು ರೆಡಿ ಮಾಡಿಕೊಂಡಿರ್ತೀವಲ್ಲ ಅದರಾಗೆಲ್ಲ ಹುಳಿ ನೀರು ಹಾಕಬಾರ್ದು ಬರೇ ಹುಣ್ಚೆಹುಳಿ ಹಾಕಿ ಚಂದ ಕಲಸಬೇಕು ಕಲಸಿ ಯಾವ್ದ್ರ ಗರಮ್ ಮಸಾಲೆ ಇಲ್ಲಾಂದ್ರೆ ಇದು ನಾರ್ಮಲಾಗಿ ಮಟನ್ ಮಸಾಲೆ ಹಾಕ್ಬೌದು ಭಾರಿ ಟೇಸ್ಟ್ ಆಗ್ತದೆ ಮಟನ್ ಮಸಾಲೆ ಹಾಕಿ ಕಲಸ್ಬೇಕು ಚಂದ ಗಟ್ಟಿ ಕಲಸಬೇಕು ಭಾಳ ತಿಳಿಯಾದ್ರೆ ಮತ್ತು ಬದ್ನಿಕಾಯ್ದಂದು ಸೋರ್ತದೆ ಸೊ ಗಟ್ಟಿ ಕಲಸಿ ಒಂದು ಬದ್ನಿಕಾಯಿ ಹುರ್ಕೊಂಡಿರ್ತೀವಲ್ಲ ಆ ಹುರ್ಕೊಂಡಿದ್ದ ಬದ್ನೆಕಾಯ್ದಾಗ ತುಂಬಬೇಕು ಚಂದ ಅದರಾಗೆಷ್ಟು ಹಿಡಿಸ್ತದೆ ಅಷ್ಟು ತುಂಬ್ರೆ ಟೇಸ್ಟ್ ಬರ್ತದೆ ಊಟ ಮಾಡಾಳಿ ಅದಷ್ಟು ತುಂಬಿ ಆಮೇಲೆ ಲೈಟಾಗಿ ಮತ್ತದನ್ನೇ ಎಣ್ಣೆ ಕಡೆದ ಬದ್ನಿಕಾಯಿ ಹುರ್ಕೊಂಡಿರ್ತೀವಲ್ಲ ಆ ಬದ್ನಿಕಾಯಿ ಎಣ್ಣೆಗೆ ಮತ್ತಿವು ತುಂಬಿ ಒಂದು ಸಲ್ಪ್ ಹುರ್ಕೊಬೇಕು ಹುರ್ಕೊಂಡು ಸಪ್ರೇಟಾಗಿ ಮತ್ತು ಅದು ಎತ್ತಿಟ್ಟು ಆಮೇಲೆ ಉಳ್ಳಾಗಡ್ಡಿ ಟಮಾಟೋ ಕರ್ಬೇವು ಕೊತ್ಮರಿ ಮತ್ತು ಹಿಂಗೆ ಅದೇ ಕೋರಿಯಾಂಡ್ರ್ ಪೌಡ್ರ ಇದೆಲ್ಲ ಹಾಕ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೆರ್ಚಿಟ್ಕೊಂಡು ಸೈಡಿಗಿಟ್ಟುಕೊಬೇಕು ಆಮೇಲೆ ಫಸ್ಟ್ ಈರುಳ್ಳಿ ಸಾ ಎಣ್ಣೆ ಬಿಸಿ ಆದ್ಮೇಲೆ ಸಾಸ್ವೆ ಜೀರ್ಗೆ ಹಾಕಬೇಕು ಸಾಸಿ ಜೀರ್ಗೆ ಆದ್ಮೇಲೆ ಉಳ್ಳಾಗಡ್ಡಿ ಸಲ್ಪ ಕೆಂಪಾಗೊ ತನಕ ಹುರ್ಕೊಂಡು ಆಮೇಲೆ ಕರ್ಬೇವು ಟಮಾಟೋ ಎಲ್ಲ ಹಾಕ್ಕೊಂಡು ನಾರ್ಮಲ್ ಅಡ್ಗೆ ಪಣೆ ಹಂಗೆ ಹೊಡ್ಕೊತೀವಿ ಹಂಗೆ ಪಣೆ ಹೊಡ್ಕೊಂಡು ಆಮೇಲೆ ಇದೇನು ಮತ್ತು ಹುರ್ದು ಇಟ್ಕೊಂಡಿರ್ತೇವಲ್ಲ ಬದ್ನಿಕಾಯಿ ಅವು ಬದ್ನಿಕಾಯಿ ಅದ್ರಾಗ ಆ್ಯಡ್ ಮಾಡ್ಕೊಬೇಕು ಬದ್ನಿಕಾಯಿ ಆ್ಯಡ್ ಮಾಡ್ಕೊಂಡು ಸಲ್ಪ್ ಚಂದ ಫ್ರೈ ಮಾಡಬೇಕು ನೀರೊಟ್ಟು ಹಾಕ್ಬಾರ್ದು ಅದ್ರಾಗ ಇನ್ ಕೇಸ್ ನಿಮಗೆ ಇನ್ನೊಂದು ಚೂರು ಲಿಕ್ವಿಡ್ ಟೈಪ್ ಬೇಕಾಗಿತ್ತು ಅಂತಂದ್ರೆ ಹುನ್ಚೆಹುಳೀನೆ ಇನ್ನೊಂದು ಚೂರು ತಿಳಿ ಮಾಡ್ಕೊಂಡು ಒಟ್ಟು ಹುಳಿ ಐಟಮ್ ಹಾಕಬೇಕು ಡೈರೆಕ್ಟ್ ನೀರು ಹಾಕಿದ್ರಿ ಅಂದ್ರೆ ಜಲ್ದಿ ಕೆಡ್ತದೆ ಇಲ್ಲ ಟೇಸ್ಟ್ ಒಡ್ದು ಬಿಡ್ತದೆ ಸೊ ಅದು ಮಿಕ್ಸ್ ಮಾಡಿ ಬದ್ನಿಕಾಯಿ ಮೆತ್ತಗಾಗಿರ್ತವೆ ಜಾಸ್ತಿ ಕುದ್ದುಸ್ಬಾರ್ದು ಹುರ್ದ ಮೇಲೆ ಎ ಜಾಸ್ತಿ ಕುದ್ಸುರ್ನೂ ಪ್ರಾಬ್ಲಮ್ ಆಗ್ತದೆ ಒಂದು ಐದರಿಂದ ಹತ್ತು ನಿಮಿಷ ಅದೇ ಎಣ್ಣೆಗೇ ಫ್ರೈ ಮಾಡಿ ತೆಗ್ದ್ರಿ ಅಂದ್ರೆ ವಾ ತುಂಬಿ ಬದ್ನಿಕಾಯಿ ಮಸ್ತಾತದೆ ಪಲ್ಯ ಅದಾದ್ಮೇಲೆ ನಮ್ಮ ತಮ್ಮಗರೆ ಕಟ್ ಬದ್ನಿಕಾಯಿ ಇಷ್ಟ ಅಂತ್ಹೇಳಿ ಕಟ್ ಬದ್ನಿಕಾಯಿ ಮಾಡ್ತೀನಿ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟಿರ್ತವೆ ಮನೆಯಾಗ ಹೀಗಾಗಿ ಚೇಂಜ್ ಮಾಡ್ಕೊಳಲ್ಲ ಅವರ ಟೇಸ್ಟಿಗೆ ತಕ್ಕಂಗೆ ನಾವು ಉಣೊದಾಗ್ತದ ಇಷ್ಟು ಮಾಡ್ತೀನಿ ನೋಡವ್ವ ಅದಾದ್ಮೇಲೆ ಅವ್ನ್ದು ಕಟ್ ಬದ್ನಿಕಾಯಿಂದು ಪ್ರಾಬ್ಲಮಿಲ್ಲ ಹೆಚ್ಚಿಗೆ ಅದೇ ನಾರ್ಮಲ್ ಉಳ್ಳಾಗಡ್ಡಿ ಟಮಾಟೆ ಹಾಕೋ ಕರ್ಬೇವಾ ಹಾಗೆ ಫ್ರೈ ಮಾಡಿ ಖಾರ ಉಪ್ಪು ಅರಿಶಿಣ ಇಷ್ಟು ಹಾಕರೆ ಸಾಕು ಅವ್ನು ಅವ ಭಾಳ ಅಂತಾನೆ ಮತ್ತು ಒಂದು ಶೇಂಗಾ ಉಂಡೆ ಎಳ್ಳು ಹಿಂಡಿ ಉದ್ರುಸ್ಬೇಕು ಎಲ್ಲ ಬೇಕು ಅವನಿಗೆ ಪಲ್ಯದಾಗ ಬಟ್ ಅದೇ ಮಸಾಲೆ ಐಟಮ್ ಮಾತ್ರ ಉಣ್ಣಲ್ಲವ ಅದರ ಸಲಿಗೆ ಅವ್ನ ರುಚಿಗೆ ಬೇರೆ ಮಮ್ಮಿ ರುಚಿಗೆ ಬೇರೆ ಹಾಗೇ ಚೇಂಜ್ ಮಾಡಿ ಅಡುಗೆ ಮಾಡ್ತಿರ್ತೀನಿ ನಮ್ಮ ಮನೆಯಾಗ ನನಗಾರೆ ಅವ್ರಿಗೇನು ಮಾಡ್ತೀನಿ ಅದೇ ಉಣ್ಣೋದು ನನ್ಗೆ ಸಪ್ರೇಟ್ ಮಾಡ್ಕೋತ ಕುಂತ್ರೆ ಮತ್ತು ನಾವೇ ಹೈರಾಣ್ ಆಗ್ಬೇಕಾತದೆ ಹ್ಞೂ ಇಲ್ಲ ಮಸ್ತಾಗ್ತದೆ ಪಲ್ಯ ಅದು ಅದು ಏನು ಸಜ್ಜೆ ರೊಟ್ಟಿ ಜೋಡಿರೂ ಮಸ್ತಾತಗ್ತದ ಒಂಚೂರು ಶೇಂಗಾದ ಹಿಂಡಿ ಹಚ್ಕೊಂಡು ಸಜ್ಜೆ ರೊಟ್ಟಿ ಮೊಸರು ಹಾಕ್ಕೊಂಡು ಉಂಡ್ರೂ ಭಾರಿ ಆಗ್ತದೆ ಹ್ಞೂ ಮತ್ತು ಬದ್ಲು ಬದ್ಲು ಮಾಡ್ಬೇಕಾಗ್ತದವ್ವೋ ಯಾರ್ಯಾರಿಗೆ ರುಚಿಗೆ ತಕ್ಕಂಗೆ ಇಲ್ಲಾಂದ್ರೆ ಮತ್ತು ಮನ್ಯಾಗ ಕಿರಿಕಿರಿಗಳು ಚಾಲು ಆಗ್ತವೆ ಇಲ್ಲ ಪಪ್ಪಂದೇನೂ ಪ್ರಾಬ್ಲಮಿಲ್ಲ ಅವರು ಎಲ್ಲ ಏನು ಮಾಡ್ತಾರೋ ಅದು ಉಣ್ತಾರೆ ಇವ್ರಿಬ್ಬರದೇ ಅವ್ರ ರುಚಿಗೆ ತಕ್ಕಂಗೆ ಅಡ್ಗೆ ಚೇಂಜ್ ಮಾಡ್ಕೊತೀನಿ ಹಾಗೇನಿಲ್ಲ ಆನ್ ಸ್ಪಾಟ್ ಅವ್ರಿಗೆ ಇದು ಬೇಕು ಅಂತಂದ್ರೂ ಸಡನ್ನಾಗಿ ಚೇಂಜ್ ಮಾಡ್ಕೊಂಡು ಅಡ್ಗೆ ಮಾಡ್ತೀನಿ ಏನೂ ಪ್ರಾಬ್ಲಮಿಲ್ಲ ಹ್ಞೂ ಹ್ಞೂ ಇಲ್ಲಿಲ್ಲಿಲ್ಲ ಮಾಡ್ತೀನಿ ನೋಡವ್ವ ಹಾಗೇ ಚೇಂಜ್ ಮಾಡ್ಕೊತಿರ್ಬೇಕಾತ್ತದೆ ಯಾರ ಯಾರ ರುಚಿಗೆ ಏನೇನು ಬೇಕು ಚೇಂಜ್ ಮಾಡೇ ಬೇಕಾತ್ತದೆ ಯಾಕೆ ಎಲ್ಲರೂ ಒಂದೇ ಥರ ಉಣ್ಣಲ್ಲಲ್ಲ ಒಬ್ರೊಬ್ಬರ ರುಚಿ ಬೇರೆ ಇರ್ತದೆ ನಾವು ಮಾಡಿದ್ದೆ ಅವ್ರಿಗೆ ಉಣ್ಣು ಅಂದ್ರೂ ಕಷ್ಟ ಆಗ್ತದೆ ಸೊ ಅವ್ನಿಗೇನು ಇಷ್ಟ ಅವ್ನಿಗೆ ಮಾಡ್ತೀನಿ ಮಮ್ಮಿಗೇನು ಇಷ್ಟ ಮಮ್ಮಿಗೆ ಮಾಡಿ ಉಣಿಸ್ತೀನಿ ಹ್ಞೂ ಆಯಿತು